ನಮ್ಮ ಕನ್ನಡ ಭಾಷೆಯು ತುಂಬ ಒಂದು ಪ್ರಾಚೀನವಾದ ಹಳೆಯ ಭಾಷೆ ಅಂತಲೇ ಕರೀತಾರೆ ಯಾಕೆಂದರೆ ಈವಾಗ ಮುಂಚೆ ಎಲ್ಲ ಸಂಸ್ಕೃತಿ ಯೂಸ್ ಮಾಡ್ತಿದ್ರು ಫುಲ್ಲು ಮುಂಚೆ ಎಲ್ಲ ಆ ನಂತರ ಸಂಸ್ಕೃತಿ ಬಿಟ್ಟು ಇನ್ನು ನೆಕ್ಷ್ಟು ಬಾ ಇರುವ ಭಾಷೆ ಅಂದರೇನೇ ಕನ್ನಡ ಭಾಷೆ ಇದು ತುಂಬ ತಮಿಳಿಗಿಂತ ತುಂಬ ಹಳೆಯ ಭಾಷೆ ಅಂದೇ ಕರೀತಾರೆ ಮತ್ತು ನಮ್ಮ ಕನ್ನಡ ನಮ್ಮ ಕನ್ನಡ ಭಾಷೆ ತುಂಬ ಒಂದು ಸುಂದರವಾದ ಭಾಷೆ ಅಂತನೇ ಹೇಳ್ತೀವಿ ಯಾಕೆಂದರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಬರೀ ಕನ್ನಡ ಅಷ್ಟೆ ಅಲ್ಲ ನಾವು ಇಲ್ಲಿ ನಮ್ಮ ರಾಜ್ಯದ ನಮ್ಮ ರಾಜ್ಯದಲ್ಲಿ ಒಂದೊಂದು ಜಾಗದಲ್ಲೂ ಅವ್ರದ್ದೇ ಆದ ಒಂದೊಂದೇ ಸಪ್ರೇಟ್ ಭಾಷೆಗಳಿದೆ ಈವಾಗ ನಾವು ಮಂಗಳೂರು ಸೈಡ್ ಹೋದರೆ ತುಳು ಕೊಂಕಣಿ ಮತ್ತೆ ಮೈಸೂರು ಸೈಡೆಲ್ಲ ನಾವು ಇಲ್ಲೆಲ್ಲ ಕನ್ನಡ ನಾರ್ಮಲ್ ಕನ್ನಡ ಮಾತಾಡ್ತೀವಿ ನಾವು ಧಾರವಾಡ ಸೈಡೆಲ್ಲ ಹೋದರೆ ಅಲ್ಲಿ ಅಲ್ಲಿಂದ ಭಾಷೆ ಕನ್ನಡನೇ ಒಂದ್ಸಲ್ಪ ಡಿಫ್ರೆಂಟ್ ಆಗಿದೆ ಈ ರೀತಿ ನಮ್ಮ ಕನ್ನಡ ಭಾಷೆಯು ತುಂಬ ವಿಧವಿಧವಾಗಿ ನಮ್ಮ ರಾಜ್ಯದಲ್ಲಿ ಮಾತಾಡ್ತೀವಿ ಮತ್ತು ನಮ್ಮ ಸಂಸ್ಕೃತಿ ಹೇಗೆ ಅಂದರೆ ನಮ್ಮ ಕರ್ನಾಟಕದಲ್ಲಿ ಈವಾಗ ಕೊಂಕಣಿ ತುಳು ಈ ರೀತಿ ಎಲ್ಲ ಅವ್ರದ್ದೇ ಭಾಷೆಯಲ್ಲಿ ಅವರು ಆಚರಣೆ ಮಾಡ್ತಾರೆ ಅಲ್ಲೆಲ್ಲ ಹಬ್ಬಗಳನ್ನ ಮತ್ತೆ ನಮ್ಮ ಕರ್ನಾಟಕ ಕನ್ನಡ ಭಾಷೆ ಯಾವ ರೀತಿ ತುಂಬ ಪ್ರಸಿದ್ಧ ಅಂದರೆ ನಾವು ಕನ್ ಕನ್ನಡ ಭಾಷೆ ಒಂದು ಹಬ್ಬವನ್ನೇ ನಾವು ಆಚರಿಸ್ತೀವಿ ನವಂಬರ್ ಫಸ್ಟು ಕನ್ನಡ ರಾಜೈೋತ್ಸವ ಅಂತ ಇದನ್ನು ಯಾವ ಬೇರೆ ಭಾಷೇಲೂ ಈ ರೀತಿ ಆಚರಿಸಲ್ಲ ಒಂದು ಹಬ್ಬವನ್ನು ಆದರೆ ಇಲ್ಲಿ ನಾವು ಗೋರ್ಮೆಂಟ್ ಆಲಿಡೆ ಅಂತ ಕೊಟ್ಟು ನಾವು ತುಂಬ ಜೋರಾಗಿ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಇದರಿಂದ ನಮ್ಮ ಕನ್ನಡ ಭಾಷೆ ಬೇರೆ ಭಾಷೆಗೂ ಕೂಡ ತುಂಬ ಒಂದು ಡಿಫ್ರೆಂಟ್ ಆಗಿ ಇದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ